ಹಾಂ ಹೌದು ಓಕೆ ಅಂದರೆ ಯಾವ ಕೈ ಲೆಫ್ಟಾ ರೈಟಾ ಅಂದರೆ ಏನು ತಲೆ ಕೆಳಗಿಟ್ಕೊಂಡು ಮಲ್ಕೊಂಡಿದ್ರಾ ಓಕೆ ಅಂದರೆ ಜೋಮಿನ ಅಂದರೆ ಜುಮ್ ಜುಮ್ ಏನಾದ್ರು ಅಂತೈತ ಕೈ ಸ್ವೆಲ್ಲಿಂಗ್ ಭಾಳ ಇದೆಯಾ ಅಥ್ವಾ ಕಡಿಮೆ ಇದೆಯಾ ಓಕೆ ಯಾವಾಗ ಆಗಿದ್ದ ಇದು ಹೌದಾ ಅಂದರೆ ಎದ್ದ ಮೇಲೆ ಊಟ ಆದ್ಮೇಲೆ ಏನಾದರೂ ಎಲ್ಲಾದರೂ ತೋರಿಸಿ ಟ್ಯಾಬ್ಲೇಟ್ಸ್ ಏನಾದರೂ ತಗೊಂಡಿದ್ದೀರಾ

ಹೌದಾ ಓಕೆ ಇವಾಗ ಎಲ್ಲಿದ್ದೀರಿ ಇವಾಗ ಹೌದಾ ಅಂದರೆ ನಾನಿವಾಗ ಒಂದು ಇದು ಸ್ಕ್ಯಾನ್ ಬರೆದು ನಿಮಗೆ ಹಾಕಿರ್ತೀನಿ ಎಕ್ಸ್ ರೇ ವಾಟ್ಸಾಪಲ್ಲಿ ಮಾಡಿರ್ತೀನಿ ಅದು ಹೋಗಿ ಸ್ವಲ್ಪ ಎಕ್ಸ್ ರೇ ಮಾಡ್ಕೊಂಡ್ಬರ್ರಿ ಇನ್ ಕೇಸ್ ಏನಾದರೂ ಭಾಳ ವೆಯ್ಟ್ ಬಿದ್ದು ಅದಕ್ಕೆ ಏನಾದರೂ ಡಿಸ್ಲೊಕೇಷನ್ನು ಅಥ್ವಾ ಫ್ರಾಕ್ಚರು ಏರ್ಲೈನ್ ಫ್ರಾಕ್ಚರು ಏನಾದರೂ ಆಗಿತ್ತು ಏನು ಅಂತ ಓಕೆ ಅಂದರೆ ಕೈ ಬಡೆದಿರ್ಬಹುದು ಅಂತಿದ್ದೀರಾ ಓಕೆ ಅಂತ ಅಂದ್ರೆ ಕೈ ಕರೆಕ್ಟಾಗಿ ಇಲ್ಲಿ ಕರೆಕ್ಟಲ್ಲಿ ಫುಲ್ ಹ್ಯಾಂಡಲ್ಲಿ ಯಾವ ಕಡೆ ಸ್ವೆಲ್ಲಿಂಗ್ ಭಾಳ ಇದೆ ಓಕೆ ಅಂದರೆ ನಿಮ್ಮ ಕಡೆ ಅಂತ ಅಂದ್ರೆ ಸ್ವಲ್ಪ ಮಸಾಲ ಏನಾದರೂ ಪೈನ್ ಇತ್ತ ಮೊದಲೇ ಮುಂಚೆ ಜಿಮ್ ಗಿಮ್ ಏನಾದರೂ ಮಾಡ್ತೀರಾ ಹೌದಾ ಅಂದರೆ ಕೆಲಸ ಏನು ಮಾಡ್ತೀರ ನೀವು ಹೌದಾ ಓಕೆ ಹಂಗಂದ್ರೆ ಇವಾಗ ಒಂದು ನಾನು ಸ್ಕ್ಯಾ ಎಕ್ಸ್ ರೇ ಮಾಡೋದಕ್ಕೆ ನಿಮಗೆ ಬರ್ದು ಹಾಕಿರ್ತೀನಿ ಅದು ಎಕ್ಸ್ ರೇ ಮಾಡಿಕೊಳ್ಳಿ ಎಕ್ಸ್ ರೇ ಮಾಡೋಕು ಮುಂಚೆ ನಾನು ಒಂದೆರಡು ಟ್ಯಾಬ್ಲೆಟ್ ಹೇಳಿರ್ತೀನಿ ಪೈನ್ ಕಿಲ್ಲರ್ ಇವಾಗ ಪೈನ್ ಮತ್ತೆ ಸ್ವೆಲ್ಲಿಂಗ್ ರೆಡ್ಯೂಸ್ ಆಗೋದಕ್ಕೆ ಸ್ವಲ್ಪ ಅದು ತಗೊಂಡು ಸ್ಕ್ಯಾನ್ ಮಾಡಿ ಇದು ಎಕ್ಸ್ ರೇ ಮಾಡಿಕೊಂಡ್ರೆ ಸ್ವಲ್ಪ ಆರಾಮು ಆಬೋ ಆಗುತ್ತೆ ಇನ್ ಕೇಸ್ ಎಕ್ಸ್ ರೇ ತಗೊಂಡ್ಬರ್ರಿ ನಾನು ಫರ್ದರ್ ಏನು ಮಾಡಬೇಕು ಏನಿಲ್ಲ ಇನ್ ಕೇಸ್ ಏನಾದರೂ ಆದರೆ ಏನು ನೆಕ್ಸ್ಟ್ ಏನು ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು

ಇಲ್ಲ ಇಲ್ಲ ಇಲ್ಲ ಸಿವಿಯರ್ ಏನಿಲ್ಲ